ಹಲೋ

ಏನು ಹೇಳಿ

ಹೌದಾ ನೀವು ಸ್ಟಾರ್ಟಿಂಗ್ ಈಗ ಸೇರುವಾಗ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ ಮತ್ತಿದು ಅಷ್ಟು ಸಾಕು ಅಷ್ಟು ತಕೊಂಡು ಬನ್ನಿ ಮತ್ತೆ ಅದೆ ಉಳಿತಾಯ ಇಪ್ಪತ್ತು ರೂಪಾಯಿ ಉಳಿತಾಯ ಕಟ್ಟಬೇಕು ವಾರ ವಾರ ಮೀಟಿಂಗಿಗೆಲ್ಲ ಕಂಪಲ್ಸರಿ ಬರಲೇಬೇಕು ಆದಿತ್ಯವಾರ ಮೀಟಿಂಗ್ ಇರ್ತದೆ ಸಂಜೆ ನಾಲ್ಕು ಗಂಟೆಗೆ ಹಾಗೆ ಆದಿತ್ಯವಾರ ಮೀಟಿಂಗಿಗೆ ಕಂಪಲ್ಸರಿ ಬರಲೇಬೇಕು ಫಸ್ಟಿಗೆ ಇಷ್ಟು ಉಳಿತಾಯ ಆಗಿದೆ ಮೂವತ್ತು ಸಾವಿರ ಉಳಿತಾಯ ಆಗಿದೆ ನೀವು ಅಮೆ ಅದನ್ನೊಮ್ಮೆ ಮೂವತ್ತು ಸಾವಿರವನ್ನು ಕ್ಲಿಯರ್ ಮಾಡಬೇಕು ನಿಮಗೆ ಒಮ್ಮೆಲೆ ಕಟ್ಲಿಕ್ಕೆ ಆಗ್ಲಿಲ್ಲದಿದ್ದರೆ ಅರ್ಧ ಅರ್ಧ ಮ ಎರಡು ಕಂತು ಮಾಡಿ ಕಟ್ಬೌದು ನಿಮಗೆ ಸ್ಟಾರ್ಟಿಂಗಿಗೆ ಮೂವತ್ತು ಸಾವಿರ ಲೋನ್ ಸಿಗ್ತದೆ ಹಾಂ ಮತ್ತು ನೀವು ವಾರ ವಾರ ಕಟ್ಟಲೇಬೇಕು ವಾರ ವಾರ ಕಟ್ಟಬೇಕು ಮತ್ತು ಹಾಂ ಹಾಂ ನಿಮಗೆ ಈಗ ಎಷ್ಟು ಎಷ್ಟು ಲೋನ್ ಬೇಕಿತ್ತು ಹೌದಾ ಹತ್ತು ಸಾವಿರಕ್ಕೆ ನೀವು ಒಂದು ಐನೂರು ಐನೂರು ಕಟ್ಟಿ ಮತ್ತು ಬೇಗ ಕ್ಲಿಯರಾದರೆ ನಿಮಗೆ ಜಾಸ್ತಿ ಐವತ್ತು ಸಾವಿರ ಲೋನ್ ಸಿಗ್ತದೆ ನಿಯಂಗೆ ಬೇಗ ಕ್ಲಿಯರ್ ಮಾಡಿದರೆ ಆಯಿತಾ ಬಡ್ಡಿ ಬಡ್ಡಿಯಂದ್ರೆ ಅದು ಇದು ನಾವು ತಿಂಗಳು ತಿಂಗಳು ಇದು ಸ್ಟೇಟ್ಮೆಂಟ್ ಕಳಿಸ್ತೇವೆ ಅದ್ರಲ್ಲಿ ಬರ್ತದೆ ಎಲ್ಲ ಆ್ಯಡ್ ಆಗ್ತದೆ ಅದ್ರಲ್ಲಿ ನೋಡಿ ನೀವು ನಾವು ಹೇಳ್ತೇವೆ ಮತ್ತೆ ಎಷ್ಟು ಬಡ್ಡಿ ಅಂತ ಆಯಿತಾ ಓಕೆ ಓಕೆ ಹಾಂ ಬೇರೆ ಏನಾದರೂ ಕೇಳ್ಲಿಕ್ಕಿತ್ತಾ ಹೌದು ಅಷ್ಟೇನಾ